ನಾವು ಅಡುಗೆ ಮಾಡುವಾಗ ನಾವು ಏನೇನು ಪಾತ್ರೆಗಳು ಬಳಸ್ತೀವಿ ಅಂತ ಹೇಳಿದ್ರೆ ನಾವು ಯಾವ್ದು ಒಂದು ಒಲೆ ಆ್ಯಂಡ್ ಬಾಣಲೆ ಮತ್ತೆ ಅವು ಅಲ್ಯುಮಿನಿಯಂ ಪಾತ್ರೆ ಏನೂ ನಾವು ಬಳಸ್ತೀವಿ ಅಲ್ಯುಮಿನಿಯಂ ಪಾತ್ರೆಯಿಂದಲೇ ನಾವು ಅನ್ನ ಮಾಡಲು ಸಾಂಬಾರು ಮಾಡಲು ಅದಕ್ಕೆ ಮತ್ತೆ ಅಡುಗೆ ಪದಾರ್ಥ ನಾವೆಲ್ಲಾದಕ್ಕೂ ನಾವು ಅಲ್ಯುಮಿನಿಯಂ ಪಾತ್ರೆಗಳನ್ನ ಬಳಸ್ತೀವಿ ಅನ್ನ ಮಾಡ್ಬೇಕಾದರೆ ಅದಕ್ಕೆ ಸೌಟು ಅಂತ ಹೇಳ್ತೀವಿ ಮತ್ತೇ ಸಾಂಬಾರು ಸಾಂಬಾರು ಅದಕ್ಕೆಲ್ಲ ಮಾಡ್ಬೇಕಾದರೆ ಅದಕ್ಕೆ ಜರಡಿ ಜರಡಿ ಅಂತ ಹೇಳ್ತೀವಿ ಸೌಟು ಅಂತ ಹೇಳ್ತೀವಿ ಅವು ಸೌಟು ಸಾಂಬಾರು ಬಳಸ ಸಾಂಬಾರು ಬಡಿಸ್ಬೇಕಾದ್ರೆ ತಟ್ಟೆಗೆ ಸಾಂಬಾರು ಹುಯ್ಬೇಕಾದ್ರೆ ಅದಕ್ಕೆ ಸೌಟು ಅನ್ನಬಡಿಸ್ಬೇಕಾದ್ರೆ ಅದಕ್ಕೆ ಅನ್ನದ ಕೈ ಅಂಥೇಳ್ತೀವಿ ಮತ್ತೆ ಊಟದ ಊಟ ತಿನ್ನಲು ಒಂದು ತಟ್ಟೆ ಪ್ಲೇಟು ಅದಕ್ಕೆ ಒಂದು ಸ್ಟೀಲ್ ಪಾತ್ ಪ್ಲೇಟ್ ಅಂತ ಹೇಳ್ತೀವಿ ಅದು ತಟ್ಟೆ ಆ ಊಟದ ತಾಟು ತಾಟು ತಟ್ಟೆ ಇದೆಲ್ಲ ನಮ್ಮ ಕನ್ನಡ ಪದಗಳು ಇದು ಊಟ ಬಡಿಸೋದ ತಿನ್ನೋದಕ್ಕೆ ಆದ ಒಂದು ತಾಟು ಬೇಕಾಗುತ್ತೆ ಮತ್ತು ನೀರು ತುಂಬಿಟ್ಕೊಳೋಕ್ಕೆ ಒಂದು ಒಂದೂ ನೀರು ತುಂಬೋದಕ್ಕೆ ಒಂದು ಕೊಡ ಅಥ್ವಾ ಒಂದೂ ಹಂಡೆ ಹಂಡೆ ಅಥ್ವಾ ಮಡಿಕೆ ಮಡಿಕೆ ಬೇಕು ಅಥ್ವಾ ಕೊಳಗ ಬೇಕು ಇದರಲ್ಲಿ ನಾವು ನೀರು ತುಂಬೊಕ್ಕಾಗುತ್ತೆ ಮತ್ತು ಏನು ಅಕ್ಕಿ ಅಥ್ವಾ ಅದೇನು ಗೋಧಿ ಹಿಟ್ಟು ಅಥ್ವಾ ರಾಗಿ ಹಿಟ್ಟು ಇದೆಲ್ಲ ಇಡೋಕ್ಕೆ ಅದೊಂದು ಕೊಳಗಗಳು ಅನ್ನೋ ಪಾತ್ರೆಗಳು ಬೇಕಾಗುತ್ತೆ ಇಷ್ಟು ನಮಗೆ ಪಾತ್ರೆ ಪರಡಿ ಬೇಕಾಗುತ್ತೆ